ನಮ್ಮ ಪ್ರದೇಶದಲ್ಲಿರುವ ವೈದ್ಯಕೀಯ ಸೇವೆ ನಗರ ಪ್ರದೇಶದಲ್ಲಿರುವ ವೈದ್ಯಕೀಯ ಸೇವೆಗೂ ಹೋಲಿಕೆ ಮಾಡುತ್ತೇವೆ ಏಕೆಂದರೆ ನಮ್ಮ ಪ್ರದೇಶದಲ್ಲಿರುವ ವೈದ್ಯಕೀಯ ಸೇವೆ ನಮಗೆ ತುಂಬಾ ಅನುಕೂಲಕರವಾಗಿದೆ ಒಳ್ಳೆಯ ಡಾಕ್ಟರ್ಸ್ ಮತ್ತು ಸಿಸ್ಟರ್ಸು ಇದ್ದಾರೆ ನಾವು ಹೋದ ತಕ್ಷಣ ನಮಗೆ ಸ್ಪಂದಿಸುತ್ತಾರೆ ಎಲ್ಲ ಸೇವೆಯು ಇಲ್ಲಿ ಲಭ್ಯವಿದೆ ಬ್ಲಡ್ ಟೆಸ್ಟ್ ಆಗಲಿ ಯಾವುದೇ ಬಿ ಪಿ ಆಗಲಿ ಶುಗರ್ ಟೆಸ್ಟ್ ಆಗಲಿ ಎಲ್ಲ ಇಲ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿ ಸ್ಪಂದಿಸುತ್ತಾರೆ ಎಲ್ಲ ತರಹದ ಸಲಕರಣೆಗಳು ಇಲ್ಲೇ ಇದೆ ಅದರಲ್ಲೂ ಯಾವುದೇ ತರಹದ ಶುಲ್ಕವಿಲ್ಲದೆ ಇಲ್ಲಿ ಟ್ರೀಟ್ಮೆಂಟು ಚಿಕಿತ್ಸೆ ಕೊಡುತ್ತಾರೆ ನಗರ ಪ್ರದೇಶಗಳಲ್ಲಿ ಅಂದರೆ ನಮಗೆ ವಾಹನ ಸೌಲಭ್ಯಕ್ಕೆ ತುಂಬ ಪ್ರಾಬ್ಲಮ್ ಆಗತ್ತೆ ಅದರಿಂದ ವಾಹನದಲ್ಲಿ ಹೋಗೋದುಕ್ಕೆ ಅಮೌಂಟು ಬೇಕಾಗುತ್ತೆ ಮತ್ತು ನಗರಗಳಲ್ಲಿ ಫೀಸ್ ಕೊಡಬೇಕಾಗತ್ತೆ ಅದ್ರಲ್ಲು ಟೋಕನ್ ತೊಗೊಳ್ಬೇಕು ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ನಮ್ಮ ಪ್ರದೇಶದಲ್ಲಿ ಈ ರೀತಿ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ನಮಗೆ ನಗರ ಪ್ರದೇಶಕ್ಕೂ ನಗರ ಪ್ರದೇಶದ ವೈದ್ಯಕೀಯಕ್ಕೂ ನಮ್ಮ ಪ್ರದೇಶದ ವೈದ್ಯಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ